ಬೃಹತ್ ಕೃಷಿ ಉದ್ಯಮದಾರರಿಂದ ಗ್ರಾಮೀಣ ಪ್ರದೇಶದ ಜನರು ರೈತರ ಮೇಲೆ ಹಲವಾರು ಪರಿಣಾಮಗಳು ಉಂಟಾಗಿ ಏನಪ್ಪ ಅದು ಅಂದರೆ ಈ ಬೃಹತ್ ಕೃಷಿ ಉದ್ಯಮಗಳು ಅವರ ಒಂದು ಬಂಡವಾಳದಿಂದ ದೊಡ್ಡ ದೊಡ್ಡ ಮೊತ್ತದಲ್ಲಿ ಖರೀದಿ ಮಾಡುವುದರಿಂದ ಇದು ರೈತರಿಗೆ ಭಾಳ ತೊಂದರೆ ಆಗಿದೆ ಈ ಸಣ್ಣ ರೈತರಿಗೆ ಗ್ರಾಮೀಣ ಪ್ರದೇಶ ಜನ ರೈತರಿಗೆ ತೊಂದರೆ ಆಗ್ತದೆ ಈ ಬೃಹತ್ ಕೃಷಿ ಉದ್ಯಮಗಳು ಎಲ್ಲ ಒಂದು ದೊಡ್ಡ ಮಟ್ಟದಲ್ಲೆ ಮಾರಕಟ್ಟೆಗಳ ಮಟ್ಟದಲ್ಲೆ ಅವರು ಖರೀದಿ ಮಾಡುವುದರಿಂದ ಅದು ಈ ಗ್ರಾಮೀಣ ಪ್ರದೇಶ ಸಣ್ಣ ರೈತರ ಮೇಲೆ ದೊಡ್ಡ ಪರಿಣಾಮ ಆಗುತ್ತೆ ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿ ಟ್ರಾನ್ಸ್ಪೋರ್ಟ್ ಪ್ರಾಬ್ಲಮ್ ಅದನ್ನೇ ಬೆಳ್ದಿರ್ತಕ್ಕಂಥ ವಸ್ತುಗಳನ್ನು ಸಾಗಾಟ ಮಾಡದೇ ಒಂದು ದೊಡ್ಡ ಪ್ರಾಬ್ಲಮ್ ಗ್ರಾಮೀಣ ಪ್ರದೇಶದ ಜನತೆಗೆ ಹಾಗಾಗಿ ಈ ಬೃಹತ್ ಕೃಷಿ ಉದ್ಯಮಗಳು ಈ ಮಧ್ಯವರ್ತಿಗಳ ಮಾರಾಟಗಾರು ಹತ್ತು ರೂಪಾಯಿ ವಸ್ತುನ ಎಂಟು ರೂಪಾಯಿ ಒಂಬತ್ತು ರೂಪಾಯಿಗೆ ತಗೊಂಡು ಬೃಹತ್ ಕೃಷಿ ಉದ್ಯಮಗಳಿಗೆ ಅವರು ಮಾರಾಟವನ್ನು ಮಾಡ್ತಾರೆ ಆಗೇನಾಗ್ತದೆ ಗ್ರಾಮೀಣ ಪ್ರದೇಶ ರೈತರಿಗೆ ತೊಂದರೆ ಆಗ್ತದೆ ಹೆಂಗ್ ತೊಂದರೆ ಆಗ್ತದಪ್ಪ ಅಂದರೆ ಅದೇ ಬೃಹತ್ ಉದ್ಯಮಿಗಳು ಗ್ರಾಮೀಣ ಪ್ರದೇಶದಿಂದ ಪರ್ಚೆಸ್ ಮಾಡಿದ್ರೆ ಡೈರೆಕ್ಟಾಗಿ ಅದೇ ಲಾಭ ಗ್ರಾಮೀಣ ಪ್ರದೇಶ ಜನಕ್ಕೆ ಮುಟ್ತದೆ ಈ ಮಧ್ಯವರ್ತಿಗಳು ಇದರಿಂದ ಬೃಹತ್ ಕೃಷಿ ಉದ್ಯಮಿಗಳು ವಹಿವಾಟನ್ ಮಾಡಿದಾಗ ಗ್ರಾಮೀಣ ಪ್ರದೇಶ ಜನರೇ ಜನರ ಮೇಲೆ ಅದು ಪ್ರಭಾವವನ್ನು ಬೀರುತ್ತದೆ ಅದರ ಅರ್ಥ ಬೃಹತ್ ಕೃಷಿ ಉದ್ಯಮಗಳ ಬಂಡವಾಳಶಾಯಿಗಳ ಒಂದು ಇದು ಅಂತ ಹೇಳ್ಬೋದು ಹಾಗಾಗಿ ರೈತರಿಗೆ ಗ್ರಾಮೀಣ ಪ್ರದೇಶ ಜನ ರೈತರಿಗೆ ಸರ್ಕಾರದ ವತಿಯಿಂದ ಹಲವಾರು ಯೋಜನೆ ಹಲವಾರು ಟ್ರಾನ್ಸ್ಪೋರ್ಟ್ ಇರ್ಬೋದು ಈ ಒಂದು ದರ ಇರ್ಬೋದು ಬೆಲೆ ಇರ್ಬೋದು ಅದನ್ನು ಬೃಹತ್ ಕೃಷಿ ಉದ್ಯಮಗಳ ಜೊತೆ ಒಪ್ಪಂದ ಮಾಡಿಕೊಂಡು ಅದನ್ನು ಗ್ರಾಮೀಣ ಪ್ರದೇಶ ಜನರಿಗೆ ತಲುಪಿಸಿದಾಗ ಗ್ರಾಮೀಣ ಪ್ರದೇಶ ಜನರಿಗೆ ಒಂದು ಪರಿಹಾರವನ್ನು ಕೊಡ್ಬೋದು ಅಂತಕ್ಕಂಥದ್ದು ಒಂದು ನಮ್ಮ ಅಭಿಪ್ರಾಯ ಆಮೇಲೆ ಬೃಹತ್ ಕೃಷಿ ಉದ್ಯಮಗಳಿಂದ ಗ್ರಾಮೀಣ ಪ್ರದೇಶದ ಜನರಿಗೆ ತೊಂದರೆಯಾಗೋದು ಸತ್ಯ ಯಾಕಂದರೆ ವ ಬೆಲೆ ಏರಿಕೆಯಲ್ಲೇ ಆಗುವುದು ಹಾಗು ಟ್ರಾನ್ಸ್ಪೋರ್ಟ್ ಖರೀದಿ ಮಾಡುವ ವಿಷಯದಲ್ಲಾಗ್ಬೋದು ಇದ್ರಲ್ಲಿಂದ ಬೃಹತ್ ಕೃಷಿ ಉದ್ಯಮಗಳಿಂದ ರೈತರಿಗೆ ಗ್ರಾಮೀಣ ಪ್ರದೇಶದ ರೈತರಿಗೆ ತೊಂದರೆ ಆಗುತ್ತದೆ ಹಾಗಾಗಿ ಇದನ್ನು ಬೃಹತ್ ಕೃಷಿ ಉದ್ಯಮಗಳು ಸಹ ಗ್ರಾಮೀಣ ಪ್ರದೇಶದ ರೈತರ ಕ್ಕೆ ಒಂದು ಅನುಕೂಲ ಆಗ್ತಕ್ಕಂಥ ಥರ ಅವರು ಬೃಹತ್ ಕೃಷಿ ಉದ್ಯಮಗಳನ್ನು ಮಾಡಬೇಕು ಮಾಡಿದಾಗ ಗ್ರಾಮೀಣ ಪ್ರದೇಶದ ರೈತರಿಗೆ ತೊಂದರೆ ಆಗುವುದಿಲ್ಲ ಹಾಗಾಗಿ ಬೃಹತ್ ಕೃಷಿ ಎಲ್ಲೋ ಒಂದು ಸಿಟಿ ಮಾರ್ಕೆಟಲ್ಲಿ ಪರ್ಚೆಸಿಂಗ್ ಮಾಡಿ ಅಲ್ಲಿ ಸ್ಟಾಕ್ ಇಟ್ಬಿಟ್ಟು ಅದ್ರಲ್ಲಿಂದ ಇಲ್ಲಿ ಕಡಿಮೆ ರೇಟಿಗೆ ಗ್ರಾಮೀಣ ಪ್ರದೇಶ ಜನದ ಹತ್ತು ರೂಪಾಯಿಗೆ ತಗಂಡು ಅಲ್ಲಿ ಆಮೇಲೆ ಐವತ್ತು ರೂಪಾಯಿ ಮಾರೋದು ಇದೆಲ್ಲ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಗ್ರಾಮೀಣ ಪ್ರದೇಶ ಜನರಿಗೆ ಅನ್ತಕ್ಕಂಥ ಮಾತನ್ನು ಹೇಳಕ್ ಇಷ್ಟ ಪಡ್ತೀನಿ ಜೈ ಹಿಂದ್ ಜೈ ಕರ್ನಾಟಕ